ನಂದು ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಹೆಡ್ ಫೋನ್ಸು ಎಡ್ ಫೋನ್ಸೂ ಚಾರ್ಜೆ ಆಗಲ್ಲ ಲೈಟಾಗಿ ಚಾರ್ಜೆ ಆಗಲ್ಲಇದೂ ತುಂಬ ಕಂಫ ಅನ್ಕಂಫರ್ಟೇಬಲು ಕಿವಿಗೆ ಹಾಕಿದ್ರೆ ಕಿವಿ ನೋವಾಗುತ್ತೆ ಇನ್ನು ಸ್ಪೀಕರಲ್ಲಿ ವಾಯ್ಸ್ ಸರಿಯಾಗಿ ಕೇಳ್ಸಲ್ಲ ಗೊರ ಗೊರ ಗೊರ ಅನ್ನುತ್ತೆ ವಾಯ್ಸು ಚಾರ್ಜಿಂಗ್ ಪಿಕಪೆ ಇಲ್ಲ ಬ್ಲೂ ತೂತ್ ಆನ್ ಮಾಡಿದರೆ ಲೇಟಾಗಿ ಕನೆಕ್ಟಾಗುತ್ತೆ ಬ್ಲೂ ತೂತು ಇನ್ನೂ ಇದ್ರ ವೈರ್ ಆಪ್ಷನ್ನು ಕೊಟ್ಟಿದ್ದಾನೆ ಆ ವೈರ್ ಹಾಕ್ಕೊಂಡ್ರೆ ಸರಿಯಾಗಿ ವಾಯ್ಸೆ ಕೇಳ್ಸಲ್ಲ ಎಷ್ಟು ಸೌಂಡ್ ಕೊಟ್ರೂನು ಸೌಂಡೆ ತಗೊಳಲ್ಲ ಇದು ಇನ್ನೂ ಅದ್ರಲ್ಲಿಪ್ಪ ಬ್ಯಾಟ್ರಿ ಪರ್ಸಂಟೇಜು ನೋಡಿದರೆ ಫುಲ್ಲು ಫುಲ್ಲನ್ ಫುಲ್ಲಿದೆ ಬ್ಯಾಟ್ರೀ ಫುಲ್ ಚಾರ್ಜಡ್ ಅನ್ಸುತ್ತೆ ಆದ್ರೆ ಆ ಚಾರ್ಜ್ ಹಾಕಿದ್ರೆ ಫುಲ್ ಅಂತ ತೋರಿಸುತ್ತೆ ಚಾರ್ಜ್ ವೈರ್ ಕಿತ್ತ ತಕ್ಷಣ ಕನೆಟ್ ಮಾಡಿಕೊಂಡ್ರೆ ಚಾರ್ಜಿಂಗ್ ಈಸ್ ವೆರಿ ಲೋ ಪ್ಲೀಸ್ ಚಾರ್ಜ್ ಇನ್ ಟೈಮ್ ಅಂತ ಬರುತ್ತೆ ವಾಯ್ಸು ಅನ್ಕಂಪರ್ಟೇಬಲ್ ಇದು ಆಫರ್ ಬಂದಿದೆ ಅಂಥೇಳ್ಬಿಟ್ಟು ಬಿಗ್ ಬಿಲಿಯನ್ ಡೆಸ್ ಅಲ್ಲಿ ಆಫರ್ ಬಂದಿದೆ ಅಂಥೇಳ್ಬಿಟ್ಟು ತಗೊಂಡ್ವಿ ಆದರೆ ಇದು ಅಷ್ಟೊಂದು ಪೆರ್ಫೆಕ್ಟಾಗಿ ಚೆನ್ನಾಗಿಲ್ಲ